ಧರ್ಮದ ಬಗ್ಗೆ ಅಂದರೆ ನಾವು ಹಿಂದೂ ಧರ್ಮದವರು ನಮ್ಮ ಹಿಂದೂ ಧರ್ಮ ಬಿಟ್ಟು ಯಾವ ಧರ್ಮಕ್ಕೂ ಹೋಗಲಿಕ್ಕೆ ನಮಗೆ ಆಗುವುದಿಲ್ಲ ಈಗ ನಾವು ಆದಿಯಿಂದ ಹಿಂದೂ ಧರ್ಮದಿಂದ ಬಂದವರು ನಾನು ನನ್ನ ತಂದೆ ನನ್ನ ತಂದೆಯ ತಂದೆ ಅವರು ತಾಯಿ ಎಲ್ಲಾ ಹಿಂದೂ ಧರ್ಮದವರು ಆ ಧರ್ಮವನ್ನು ಬಿಟ್ಟು ನಮಗೆ ಬೇರೆ ಧರ್ಮಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅದು ಈಗ ನಮ್ಮ ಧರ್ಮ ಮಹತ್ವವಾಗಿ ಬೆಳಿತಾ ಬೆಳಿತಾ ಬರ್ತಾಯಿದೆ ಅದಕ್ಕೆ ನೋಡಿ ಈಗ ಅಯೋಧ್ಯೆ ನಿಮಗೆ ಗೊತ್ತಲ್ಲ ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಮಸೀದಿ ಇತ್ತಂತ ಹೇಳ್ತಾಯಿದ್ರು ಮುಂಚೆ ಅದು ನಾನು ಟಿವಿಯಲ್ಲಿ ನೋಡಿದೆ ಅಲ್ಲಿ ಡೂಮ್ ಸಿಕ್ಕಿತ್ತು ನೋಡಿ ನೋಡಿದೆ ಡೂಮ ಇತ್ತು ಆ ಡೂಮನ್ನು ಈಗ ಒಡೆದು ರಾಮ ಮಂದಿರ ಕಟ್ಟಿದ್ದಾರೆ ಅದು ತಪ್ಪಲ್ಲ ಅದು ಇಡೀ ಜಗತ್ತಿಗೆ ಗೊತ್ತು ಅಲ್ಲಿ ಮುಂಚೆ ರಾಮ ಮಂದಿರ ಇತ್ತು ಅದನ್ನು ಅವನು ಯಾರೋ ಒಬ್ಬ ಮುಂಚೆ ಹಿಂದೆ ಹಿಂದಿ ಹಿಂದಿನವ ಒಬ್ಬ ಬಾಬರ್ ಅಂತ್ಹೇಳಿ ಅವನು ಅದನ್ನು ನಮ್ಮ ಹಿಂದಿನ ರಾಮ ಲಲ್ಲನ ಮೂರ್ತಿಯನ್ನು ಕಿತ್ತು ತುಂಡು ಮಾಡಿ ಅದನ್ನು ತೆಗೆದು ಅಲ್ಲಿ ಬೇರೆ ಡೂಮ್ ಕಟ್ಟಿ ಅಲ್ಲಿ ಅವರ ಏನು ಮುಸ್ಲಿಮರ ಧಾರ್ಮಿಕ ಕೇಂದ್ರ ಅಂತ ಮಾಡಿ ಅದು ನಮ್ಮದೇ ಅಂತ್ಹೇಳಿ ಅವನು ಬಾಬರ ಮಾಡಿದ ಅದು ಅವನು ಇರುವಾಗ ಆದದ್ದು ಮತ್ತೆ ಮತ್ತೆ ನಮ್ಮ ಅಲ್ಲಿಯ ಜನರೆಲ್ಲ ಸೇರಿ ಹಿಂದೂ ಧಾರ್ಮಿಕರೆಲ್ಲ ಸೇರಿ ಎಲ್ಲರೂ ಸೇರಿ ಅಲ್ಲಿ ಹಿಂದೂ ಧರ್ಮದ ದೇವತೆ ಇದು ದೇವರು ರಾಮ ಇದ್ದದ್ದು ಅದನ್ನು ಅಲ್ಲಿಯೇ ಮಾಡಬೇಕು ಅಂತ್ಹೇಳಿ ಐನೂರು ವರ್ಷಗಳ ಹಿಂದಿನಿಂದಲೂ ಹೋರಾಡ್ತಾ ಇದೆ ದೇವ್ರ ದಯೆಯಿಂದ ಈ ಸಲ ಅಲ್ಲೇ ಆಗ್ತಾಯಿದೆ ಅದು ನಮಗೆ ದೊಡ್ಡ ಒಂದು ಹಬ್ಬವೇ ಆಗಿದೆ ಏಕೆಂದರೆ ಅಲ್ಲಿ ರಾಮ ಭೂಮಿ ರಾಮ ಜನ್ಮಭೂಮಿಯಲ್ಲಿ ಈಗ ಆಗಿದೆ ಅದು ನಮಗೆ ಒಳ್ಳೆಯದೇ ಆಯಿತು ಅಂದರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಅಷ್ಟು ಪ್ರೀತಿ ಅಂದರೆ ನಮಗೆ ಒಂದು ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ್ಹೇಳ್ತಾರೆ ಹಾಗೇ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮಗೆ ಧರ್ಮ ರಕ್ಷಣೆ ಕೊಡ್ತದೆ ಅಂತ್ಹೇಳಿ ನಮಗೆ ಒಂದೇ ಒಂದು ಇದು ಏನು ನಂಬಿಕೆ ಅಂದರೆ ನಾವು ಧರ್ಮವನ್ನು ಆಚರಣೆ ಮಾಡಿದರೆ ಧರ್ಮ ನಮ್ಮನ್ನು ಆಚರಣೆ ಮಾಡ್ತದೆ ಕೈ ಬಿಡುವುದಿಲ್ಲ ಅಂತ್ ಹೇಳಿ ಹೇಳುವುದಕ್ಕೆ ಇದುವೇ ಒಂದು ಸಾಕ್ಷಿ ಅಂದರೆ ಅಲ್ಲಿ ಡೂಮು ತೆಗೆದು ಈಗ ರಾಮ ಜನ್ಮಭೂಮಿ ಅಂತಂದು ರಾಮ ದೇವಸ್ಥಾನ ಕಟ್ತಾ ಇದ್ದಾರೆ ಆ ದಿನ ಅದೊಂದು ಮಹತ್ವದ ವಿಷಯವೇ ಅಂತಂದು ಐತಿಹಾಸಿಕದ ವಿಷಯವೇ ಅದು ಭಾರತದ ಒಂದು ಘನತೆಯ ವಿಷ ವಿಷಯವೂ ಹೌದು ಆದ್ದರಿಂದ ಆ ಐತಿಹಾಸಿಕ ಮಹತ್ವದ ಸಂಸ್ಕೃತಿಯನ್ನು ಕಾಪಾಡಲು ನಾವು ಸಂಘರ್ಷದ ಕದನ ಸಂಘರ್ಷದ ಕದನಕ್ಕೆ ನಾವು ಹೋಗುವುದಿಲ್ಲ ಸಂಘ ಸಂಘರ್ಷ ಮಾಡು ಸಂಘರ್ಷ ಮಾಡಿ ಏನು ಪ್ರಯೋಜನ ಉಂಟು ಏನು ಪ್ರಯೋಜನ ಇಲ್ಲ ಒಳ್ಳೆಯದರಲ್ಲಿ ಒಳ್ಳೆಯದರಲ್ಲಿ ಒಳ್ಳೆಯ ಮಾತಾಡಿ ನ್ಯಾಯವಾಗಿ ಕೋರ್ಟ್ ಮುಖಾಂತರವೇ ಈಗ ಪಡೆದದ್ದು ನಮಗೆ ಇನ್ನೂ ತುಂಬ ಸಂತೋಷವಾಗಿದೆ ಯಕೆಂದ್ರೆ ಅದು ಕೋರ್ಟ್ ಮುಖಾಂತರವೇ ಆಯಿತು ಈಗ ಮತ್ತೆ ನಾವು ನೀವೆಲ್ಲ ಹೇಳಿ ಅದು ಆಗಿದ್ದಲ್ಲ ಆದ್ದರಿಂದ ಅದು ನಮಗೆ ಒಂದು ತುಂಬ ಖುಷಿ ಕೊಟ್ಟಂತ ವಿಷಯ ಅಂದರೆ ಇದೇ ಯಾವುದು ನಮ್ಮ ರಾಮ ಜನ್ಮಭೂಮಿ ಈ ರಾಮ ಜನ್ಮಭೂಮಿ ಒಂದು ಅದನ್ನು ಈಗ ನಮಗೆ ನಮ್ಮ ಇಡೀ ಭಾರತ ದೇಶದವರಿಗೆಲ್ಲ ಒಂದು ಅದು ಪವಿತ್ರ ಸ್ಥಳ ಅಂತ ಆಗ್ತಾಯಿದೆ ಈಗ ಹಿಂದೂಗಳಿಗೆ ಅಯೋಧ್ಯೆ ಆಯಿತು ಮತ್ತು ಮುಸ್ಲಿಮರಿಗೆ ಮೆಕ್ಕಾ ಆಯಿತು ಕ್ರಿಶ್ಚಿಯನ್ನರಿಗೆ ವ್ಯಾಟಿಕನ್ ಆಯಿತು ಹೀಗೆ ನಮಗೂ ಒಂದು ಪವಿತ್ರ ಸ್ಥಳ ಸಿಕ್ಕಂತಾಗಿದೆ ಎಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಅದು ಅದು ತುಂಬ ಫೇಮಸ್ಸಾಯಿತು ಮತ್ತು ಕೆಲವೆಲ್ಲ ಇನ್ನೆಲ್ಲ ಘಟನೆ ಆಗ್ತಾಯಿದೆ ಅದು ನಮಗೆ ಎಷ್ಟೇ ಆದರೂ ಅದು ಈ ಭಾರತ ದೇಶದ್ದದು ಭಾರತವೇ ಮೊದಲು ಇದ್ದದ್ದರಿಂದ ಭಾರತ ದೇಶದಲ್ಲಿ ಇನ್ನೊಬ್ಬರು ಬಂದು ಇಲ್ಲಿ ಇಲ್ಲಿಯ ಜನರನ್ನು ವಶೀಕರಣ ಮಾಡಿಯೋ ಅಲ್ಲ ಹಣ ಜಾಗ ಎಲ್ಲ ಕೊಟ್ಟು ಅವರನ್ನು ಪುನಃ ವಶೀಕರಣ ಮಾಡಿಯೋ ಇಲ್ಲ ಯಾವುದಾದರೊಂದು ಆಮಿಷ ತೋರಿಸಿ ಅವರನ್ನು ಮಾಡಿದಂಥ ಈ ಇವರು ಯಾರು ಮುಸ್ಲಿಮ್ ಜನಗಳು ಮುಂಚಿನವರೆಲ್ಲ ಅವರೆಲ್ಲ ದುಷ್ಟರಂತ ನಾವು ಪಾಠದಲ್ಲಿ ನಾವು ಓದಿದ್ದೇವೆ ಸಣ್ಣಲ್ಲಿರುವಾಗ ಏಳನೇ ಎಂಟನೇ ಕ್ಲಾಸ್ ಆರನೇ ಕ್ಲಾಸಿನಲ್ಲೆಲ್ಲ ಅವರ ಪಾಠವನ್ನೆಲ್ಲ ಈಗ ತೆಗಿಬೇಕಂತ ಇದೆ ಅವರು ದುಷ್ಟರು ಅಂದರೆ ಅವರಿಗೆ ಅವರೇ ಅವರ ಜನ ಜನವೇ ಇರಬೇಕು ಬಾಕಿಯವರು ಇರಬಾರ್ದು ಇದ್ದರೂ ಕೂಡ ಅವರು ಹೇಳಿದಾಗೆ ಕೇಳ್ಬೇಕು ಅಂಥ ಮನೋಬುದ್ಧಿಯವರು ಅವರು ಅಂಥ ಮನೋಬುದ್ಧಿಯವರತ್ತಿರ ಏನು ಮಾತಾಡಲಿಕ್ಕೆ ನಮಗೇನು ಸಿಗ್ತದೆ ಅವರು ಅವರದ್ದೇ ಅಂತ್ಹೇಳಿದ್ರೆ ಅದು ಅವರ ಮನೆಯಲ್ಲಿದ್ದರೆ ನಾವು ಅವರದ್ದೆ ಅಂತ ತಿಳಿಬೋದು ಇದು ನಾವು ದೇಶದಲ್ಲಿದ್ದೇವೆ ಎಲ್ಲರಿಗೂ ಪಾಲಿದೆ ಎಲ್ಲರಿಗೂ ಇಲ್ಲಿ ಏನೆಂದ್ರೆ ಇಲ್ಲಿ ನೀವು ಸೆವೆಂಟಿ ಪರ್ಸೆಂಟ್ ಹಿಂದೂಗಳಿರುವಾಗ ಇವರೊಂದು ಟ್ವೆಂಟಿ ಟ್ವೆಂಟಿ ಟು ಪರ್ಸೆಂಟ ಈ ಬಾಕಿಯವರಿರುವಾಗ ಇವರು ನಾವು ಹೇಳಿದಾಗೆ ಆಗಬೇಕು ನಮ್ಮದೇ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೇವರು ಮಾನ್ಯತೆ ಕೊಡ್ತಾರಾ ಅಲ್ಲ ಮನುಷ್ಯರು ಯಾರಾದರೂ ಮಾನ್ಯತೆ ಕೊಡ್ತಾರಾ ಆದರೆ ನಾವು ಹಿಂದೂಗಳಾದ್ದರಿಂದ ಏನೋ ಒಂದು ಆಯಿತಪ್ಪಾ ಸಂಘರ್ಷ ಬೇಡ ಕದನ ಬೇಡ ಯಾಕೆ ಒಳ್ಳೆಯದರಲ್ಲೇ ನಡೆಯುವ ಒಳ್ಳೆಯದರಲ್ಲಿ ಇರುವ ಯಾವುದು ಬೇಸರ ಬೇಡ ದುಃಖ ಬೇಡ ಅಂತ್ಹೇಳಿ ನಾವು ಒಳ್ಳೆಯದ್ರಿಂದ ಇದ್ದು ನಮಗೆ ಸುಪ್ ಇಂದಿನ ಭಾರತ ದೇಶದ ಸುಪ್ರೀಮ್ ಕೋರ್ಟ್ ಕೂಡ ಕೋರ್ಟಿನಲ್ಲಿ ಹಾಕಿ ಐದು ನೂರು ವರ್ಷಗಳ ತನಕ ಹೋರಾಟ ಮಾಡಿ ಇವಾಗ ಏನು ರಾಮ ಮಂದಿರವನ್ನು ತಂದು ಬಿಟ್ಟಿದ್ದಾರೆ ಸುಪ್ರೀಮ್ ಕೋರ್ಟ್ ನಮಗೆ ಆಜ್ಞೆ ಕೊಟ್ಟಿದೆ ಇತಿಹಾಸ ಮಾಡಿದೆ ಆಜ್ಞೆ ಕೊಟ್ಟು ಇತಿಹಾಸ ಮಾಡಿ ಈಗ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಆಗ್ತಾಯಿದೆ ಅದು ನಮಗೆ ಒಂದು ತುಂಬ ಸಂತೋಷ ದೇವರು ಎಲ್ಲರನ್ನು ಒಟ್ಟಿಗಿದ್ದು ಚೆಂದಗಾಣಿಸಿ ಕೊಡಲಿ ಎಲ್ಲರಿಗೂ ಅವರವರ ಇಷ್ಟಾರ್ಥ ನೆರವೇರಿಸಿ ಎಂದು ಶ್ರೀರಾಮ ದೇವರಲ್ಲಿ ನಾವು ಬೇಡುತ್ತ ನಮ್ಮ ಒಂದು ಅಯೋಧ್ಯೆ ಜನ್ಮಭೂಮಿಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಸಿಗ್ತಂತ ಹೇಳಿ ನಾವು ಸಂತೋಷದಿಂದ ಈ ವಿಷಯವನ್ನು ಇಷ್ಟು ಹೇಳ್ತಾಯಿದ್ದೇನೆ ಅಷ್ಟೇ ಮತ್ತೆ ದಯವಿಟ್ಟು ಕ್ಷಮಿಸಿ ತಪ್ಪು ಮಾ